ಹಾಂ ಹಲೋ ಹೇಳಿ ಏನು ಬೇಕಿತ್ತು ಹಾಂ ಸಂಜನಾ ಅವರೇ ಹೇಳಿ ಆಂ ಹೇಳಿ ಆಂ ಮದುವೆಗಾ ಆಂ ಯಾವ್ಯಾವ ಹೂ ಬೇಕಿತ್ತು ನಿಮಗೆ

ಆಂ ಈಗ ಎಲ್ಲ ಸಿಗುತ್ತೆ ಅದು ಬಿಟ್ಟು ಮತ್ತು ನಿಮಗೆ ಡೆಕೋರೇಷನ್ ಮಾಡ್ಲಿಕ್ಕೆ ಕೂಡ ಸಿಗ್ತವೆ ಹೂವು ನಮ್ಮ ಬಳಿ ಆಂ ಹೂ ಇಲ್ಲೇ ಸಿಗ್ತವೆ ಎಲ್ಲ ಸಿಗ್ತವೆ ಹಾಂ ನೀವು ಭಾಳ ತಗೊತೀರಲ್ಲಾ ಹಂಗ್ ನಿಮಗೆ ರೇಟ್ ಕೂಡ ಕಮ್ಮಿ ಮಾಡ್ಕೊಡ್ತೀವಿ ನಾವು ನಿಮಗೆ ಹಾಂ ಅದು ನೀವೇ ಬಂದು ತಗೊಂಡೋಗ್ತೀರಾ ಅಥವಾ ನೀವು ವಿಳಾಸ ಕೊಟ್ಟರೆ ನಾವು ಅಲ್ಲಿಗೇ ನಿಮಗೆ ಕಳಿಸ್ತೀವಿ ಹಾಂ ಹಂಗೆ ಹಂಗಾದ್ರೆ ನಾವು ಅಲ್ಲಿಗೇ ನಾವೇ ಕಳ್ಸ್ಕೊಡ್ತೀವಿ ಸರ್ ಆಂ ಅಷ್ಟೆಲ್ಲ ಆಂ ಅಷ್ಟೆಲ್ಲ ಸಿಕ್ತವೆ ಹೂವು ಎಲ್ಲ ಸಿಕ್ತವೆ ಆಂ ಒಂದು ದಿನ ಮುಂಚೆಯೇ ಕಳಿಸ್ತೀನಿ ಹಾಂ ಹೇಳಿ ಹೇಳಿ ಹೇಳಿ ಆಂ ಅದು ಗುಲಾಬಿ ಹೂವು ಎಷ್ಟು ಕಲರ್ ಇರ್ಬೇಕು ನಿಮಗೆ ಆಂ ಇದು ಅ ಹಳದಿ ಕಲರು ಆಂ ಹಳದಿ ಕಲರ್ ಕೂಡ ಸಿಗುತ್ತೆ ಆಂ ಒಂದು ಐದು ಕಲರ್ ಐದು ಕ ಐದು ಬಣ್ಣದ್ದಿದೆ ನಮ್ಮ ಹತ್ರ ಗುಲಾಬಿ ಹೂವು ಹಾಂ ಐದು ಬಣ್ಣದ್ದೂ ಬೇಕಾ ನಿಮಗೆ ಹಾಂ ಸರಿ ನಾವೇ ಕಳ್ಸ್ಕೊಡ್ತೀವಿ ನಿಮಗೆ ಆವತ್ತು ಒಂದು ಆವತ್ತಿನ ದಿವ್ಸ ಒಂದು ಸಲ ನಮ್ಗೆ ಕರೆ ಮಾಡಿ ನಾವೇ ಆ ವಿಳಾಸಕ್ಕೆ ಕಳಿಸಿರಿ ನಾವು ಕಳ್ಸ್ಕೊಡ್ತೀವಿ ಅಲ್ಲಿಗೆ

ಡೆಕೋರೇಷನ್ಗೆ ಇದು ಯಾವುದು ಮಾರಿಗೋಲ್ಡ್ ಅಂತಾರಲ್ಲವಾ ಹಾಂ ಆ ಹೂವು ಇದೆ ಮತ್ತು ತಾವರೆ ಹೂವು ಕೂಡ ಇದೆ ಹಾಂ ಆಂ ಸರಿ ಕಳಿಸ್ಕೊಡ್ತೇವೆ ನಾವು ಹಾಂ ಅಂದರೆ ಮೈಸೂರಿಂದಲೇ ನಾವೆಲ್ಲ ಹೂವೆಲ್ಲ ತರ್ಸೋದು ಅಲ್ಲಿಂದಲೇ ಮಲ್ಲಿಗೆ ಮಾತ್ರ ಅಲ್ಲಿಂದಲೇ ನಾವು ತರ್ಸೋದು ಯಾವಾಗಲೂ ಆಂ ಸರಿ ನಾವು ಕಳಿಸ್ಕೊಡ್ತೇವೆ ನೀವು ವಿಳಾಸ ಕಳಿಸಿರಿ ನನ್ನ ನಂಬರ್ಗೆ ನಾನು ಕಳಿಸಿರ್ತೀನಿ ಆಂ ಸರಿ ಆಂ ಸರಿ ಸರಿ ಧನ್ಯವಾದಗಳು